ನನ್ನ ಫಶ್ಟ್ ಪ್ರೋಡಕ್ಟು ಓಪೊ ಮೊಬೈಲು ಅದು ನಿಜವಾಗ್ಲು ಹೇಳಬೇಕಂದ್ರೆ ಎಂಥ ಒಳ್ಳೆ ಮೊಬೈಲ್ ಅಂದರೆ ಯಾವುದೋ ಬರುತ್ತಲ್ಲ ಟಿವಿಯಲ್ಲೆಲ್ಲ ಐಫೋನ್ ಐಫೋನ್ಗಿಂತ ಯಾವುದಕ್ಕೂ ಕಡಿಮೆ ಇಲ್ಲ ಆ ಕ್ಯಾಮ್ರ ಹೇಗಿದೆ ಅಂದರೆ ದೊಪ್ ದಪ್ಪ ಆಟೋ ಕ್ಯಾಮ್ರಾ ಇದ್ದಂಗೆ ಇದೆ ಅದು ಅದೆಷ್ಟು ಫೋಕಸ್ ಮಾಡುತ್ತಂದ್ರೆ ಟು ತೌಸೆಂಡ್ ಮೀಟರ್ ಇಂಟು ಫೋರ್ ತೌಸೆಂಡ್ ಮೀಟರು ಇದು ಮಾಡಿ ಇನ್ಕ್ರೀಸ್ ಮಾಡಿ ಒಳ್ಳೆ ಝೂಮ್ ಹಾಕಿ ಇದು ಬರುತ್ತೆ ಅದಕ್ಕೆ ನಾನು ಓಪ್ಪೋ ಒಂದು ಒಳ್ಳೆ ಪ್ರೋಡಕ್ಟ್ ಅಂತ ಹೇಳ್ತೀನಿ ಮತ್ತು ಇದರಲ್ಲು ಒನ್ ಟ್ಯಾಪ್ ಸರ್ಚ್ ಅಂತ ಒಂದು ಆ್ಯಪ್ ಕೂಡ ಇದೆ ಆ ಒನ್ ಟ್ಯಾಪ್ ಸರ್ಚ್ ಏನೆಂದರೆ ಇವಾಗ ನಾವು ವಾಟ್ಸಪ್ ಯೂಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಹೋಮ್ ಸ್ಕ್ರೀನಿಂದ ತ ಲಾಕ್ ಸ್ಕ್ರೀನಿಂದ ಹೋಗಿ ಹೋಮ್ ಸ್ಕ್ರೀನಿಗ್ ಹೋಗಿ ಹೋಮ್ ಸ್ಕ್ರೀನ್ ಸ್ಕ್ರೋಲ್ ಮಾಡಿ ಎಲ್ಲ ಮಾಡೊ ಬದಲು ಅದರಿಂದ ಡೈರೆಕ್ಟ್ ಹಾಗೆ ನಾವು ಒನ್ ಟ್ಯಾಪ್ ಸರ್ಚ್ ಇಂದ ಆ ಒನ್ ಟ್ಯಾಪ್ ಸರ್ಚ್ ವಾಟ್ಸಪ್ ಅಂತ ಇಟ್ಟರೆ ನಾವಿಂಗೆ ಮೊಬೈಲ್ ಓಪನ್ ಮಾಡೋದೆ ಬೇಡ ಹಿಂಗೆ ಮೊಬೈಲ್ ಹಿಂಗೆ ಓಪನ್ ಮಾಡಿ ತಕ್ಷಣ ತಕ್ಷಣ ಅದು ಮುಟ್ಟಿದರೆ ಸಾಕು ಅಲ್ಲೇ ಇರುತ್ತೆ ನಾವು ಲಾಕ್ ಸ್ಕ್ರೀನ್ ಓಪನ್ ಮಾಡ್ಬೇಕಂಥದ್ದೇನು ರೂಲ್ಸ್ ಇಲ್ಲ ಅದನ್ನ ಒತ್ರೆ ನಾವು ಡೈಲಿ ಅದನ್ನೇ ಯೂಸ್ ಮಾಡೋದಲ್ಲ ನಮಗೆ ಬೇಕೇ ಬೇಕದು ಅದಕ್ಕೆ ನಾವು ಅದನ್ನ ಡೈರೆಕ್ಟ್ ಒತ್ತಿದರೆ ಆಗುತ್ತೆ ಮತ್ತು ಪರ್ಸ್ನಲ್ ಹಾಟ್ಸ್ಪಾಟ್ ಅಂತ ಒಂದು ಇರುತ್ತೆ ಇದರಲ್ಲಿ ಪರ್ಸ್ನಲ್ ಹಾಟ್ಸ್ಪಾಟ್ ಅಂದರೆ ಇವಾಗ ಬೇರೆವ್ರಿಗೆ ನೆಟ್ ಖಾಲಿಯಾಗಿದ್ರೆ ನಾವು ನೆಟ್ ಕೊಡಬೇಕಂದ್ರೆ ನಮ್ಮ ನೆಟ್ಟು ಯೂಸ್ ಮಾಡಿ ಯೂಸ್ ಮಾಡಿಕೊಂಡು ಅದನ್ನ ಒತ್ತಿ ಅವ್ರು ಬೇರೆ ಮೊಬೈಲಿಂದ ವೈಫೈ ಕೊಟ್ಟರೆ ತಕ್ಷಣ ಕನೆಕ್ಟ್ ಆಗುತ್ತೆ ಬೇರೆ ಮೊಬೈಲ್ ಹಾಗಲ್ಲ ತಕ್ಷಣ ಕನೆಕ್ಟ್ ಆಗೋಲ್ಲ ಮತ್ತೆ ಹೈಲಿ ಸೆಕ್ಯುರೇಟೆಡ್ ಮೊಬೈಲ್ ಅಂತಲೂ ಹೇಳ್ಬೋದು ಏನಕ್ಕಂದ್ರೆ ಎಲ್ಲ ಬೇರೆವ್ರ ಮೊಬೈಲಲ್ಲೇ ಸೆಕ್ಯುರಿಟಿ ಇರೋಲ್ಲ ಇದ್ರಲ್ಲಿ ತುಂಬ ಸೆಕ್ಯುರಿಟಿ ಇದೆ ಆ ಹಾಟ್ಸ್ಪಾಟ್ ಅನ್ನೋ ವಿಷಯದಲ್ಲಿ ನಾವಿಲ್ಲಿ ಪಾಸ್ವರ್ಡ್ಸ್ ಕೂಡ ಸೆಟ್ ಮಾಡ್ಬೋದು ಒಬ್ಬೊಬ್ಬರು ಬೇಕಾ ಬಿಟ್ಟಿ ಯೂಸ್ ಮಾಡ್ತಾರಂತ ಹೇಳೋದ್ಕೆಗೆ ಪಾಸ್ವರ್ಡ್ ಸೆಟ್ ಮಾಡ್ಬೋದು ಆ ಪಾಸ್ವರ್ಡನ್ನ ಒತ್ತಿದರೆ ಮಾತ್ರ ಅವ್ರಿಗೆ ಬರೋದು ಬೇರೆ ಯಾವ್ದಕ್ಕೆ ಕಾರಣಕ್ಕೂ ಬರೋಲ್ಲ ಮತ್ತು ಒಳ್ಳೆ ಮೊಬೈಲು ಕ್ವಾಲಿಟಿ ನೆಟ್ ಮಾತ್ರ ಒಳ್ಳೆ ಬರುತ್ತೆ ಫೈ ಜಿ ಮೊಬೈಲು ಸಿಕ್ಸ್ಟಿ ಫೋರ್ ಜಿಬಿ ರ್ಯಾಮ್ ಇದ್ದಿದ್ದು ಒನ್ ಟ್ವೆಂಟಿ ಏಯ್ಟ್ ಜಿಬಿ ರ್ಯಾಮ್ ಸಿಕ್ಸ್ ಜಿಬಿ ರೋಮ್ ಏಯ್ಟ್ ಜಿಬಿ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ ಏಯ್ಟ್ ಜಿಬಿ ಇನ್ಕ್ರೀಸ್ ಆದರೆ ಸಿಕ್ಸ್ಟೀನ್ ಜಿ ಬಿ ರೋಮ್ ಬರುತ್ತೆ ಸಿಕ್ಷ್ಟ್ ಒನ್ ಟ್ವೆಂಟಿ ಏಯ್ಟ್ ಅಂದರೆ ಏಯ್ಟ್ ಫೋರ್ಟಿ ರ್ಯಾಮ್ ಬರುತ್ತೆ ಚೆಂದ ಒಳ್ಳೆ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಹೊಸ ವರ್ಷನ್ ಬರ್ತಿದ್ದಂಗೂ ನಮ್ಮ ಮೊಬೈಲ್ ಹೊಸ ವರ್ಷನಿಗೆ ಹೋಗುತ್ತೆ ಒಳ್ಳೆ ಮೊಬೈಲು ಬೇರೆ ಮೊಬೈಲ್ ಬೇಡವೇ ಬೇಡ ಇದು ಒಂದೇ ಮೊಬೈಲಿಂದೆ ಸಾಕು ನಾವು ಇವಾಗ ಎರ್ಡು ಸಾವ್ರ್ದ ಇಪ್ಪತ್ತು ಮೂರರಲ್ಲಿ ಇದ್ದೀವಿ ಅಂದರೆ ಎರ್ಡು ಸಾವ್ರ್ದ ಮೂವತ್ತರ ತನಕನೂ ಎಷ್ಟು ವರ್ಷದ ತನಕ ಇರುತ್ತೆ ಅಷ್ಟು ವರ್ಷವೂ ಮುಂದೆ ಕಳಿತಾ ಹೋಗೋದು ಆ ವರ್ಷನ್ ಹೇಗಿರುತ್ತಂದ್ರೆ ಆ ವರ್ಷನಿಗೆ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಷ್ಟೆ ಅದೇ ಇದ್ರದ್ದು ಫಾಲ್ಟ್ ಅಷ್ಟೇ ಆ ವರ್ಷನಿಗೆ ಅಪ್ಡೇಟ್ ಮಾಡ್ಕೊಳ್ತಾ ಬರಬೇಕು ಮತ್ತೆ ಚಾರ್ಜ್ ಬಗ್ಗೆ ಹೇಳ್ಬೇಕು ನಾನು ನೀವೂ ಆ ಚಾರ್ಜರ್ ನೀವು ಯಾವುದೇ ಚಾರ್ಜ್ ತೊಗೊಳ್ಳಿ ಬೇರೆ ಚಾರ್ಜರಲ್ಲಿ ಬರೋದೆ ಇಲ್ಲ ಈ ಓಪ್ಪೊ ಮೊಬೈಲಾ ಓಪ್ಪೊ ಮೊಬೈಲ್ ಚಾರ್ಜರೇ ಬೇಕು ಓಪೊ ಮೊಬೈಲ್ ಚಾರ್ಜರಲ್ಲಿ ಸಿ ಪಿನ್ನೇ ಬೇಕು ಅದರಲ್ಲೂ ಸಿ ಪಿನ್ ಅಂದರೆ ಇವಾಗ ಮಕ್ಕಳಿಗೆ ಹಾಕೋಕೆ ಹೇಳಬೇಕಂದ್ರೆ ಮಕ್ಕಳು ಏನೇನೊ ತೆಗ್ದು ಮಾಡಿ ನಮ್ಮ ಕನೆಕ್ಟ್ರು ತೆಗೆದ್ಬಿಡ್ತಾರೆ ಆದರೂ ಬೇಡವೇ ಬೇಡ ಆ ಸಿ ಪಿನ್ ಇದ್ದರೆ ಯಾವ್ದು ಹೊಂಡ ಹಾರೋ ಹಾಕಿ ಚುಚ್ಬೋದು ಅವಾಗ ತಕ್ಷಣ ಚಾರ್ಜ್ ಆಗುತ್ತೆ ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದ್ಸಲ ಹೇಳ್ತೀನಿ ಈಸ ಅ ವೆರಿ ಗುಡ್ ಪ್ರೋಡಕ್ಟ್ ಇದು ಒಳ್ಳೆ ಪ್ರೋಡಕ್ಟು ಇದ್ರ ಬಗ್ಗೆ ಅನುಮಾನನೇ ಇಲ್ಲ ಓಪೊ ಇಟ್ ಈಸ್ ದ ಬೆಸ್ಟ್ ಮೊಬೈಲ್ ಇನ್ ದ ವರ್ಲ್ಡ್